ನನಗೆ ದಿನನಿತ್ಯ ಜಿಮ್ ಮಾಡುವುದು ಮತ್ತೆ ಪುಸ್ತಕ ಓದುವುದು ರನ್ನಿಂಗು ವ್ಯಾಯಾಮ ಮಾಡೋದು ಈ ರೀತಿ ಕೆಲಸಗಳು ನನಗೆ ತುಂಬಾ ಸಂತೋಷವ ನೀಡುತ್ತೆ ಏಕೆಂದರೆ ನನಗೆ ಫಿಟ್ನೆಸ್ ಮೇಲೆ ನನಗೆ ತುಂಬ ಆಸಕ್ತಿ ಇರೋದ್ರಿಂದ ನನಗೆ ತುಂಬ ಅದು ಸಂತೋಷ ಕೊಡುತ್ತೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಪ್ರತಿ ಯುವಕರು ಮತ್ತೆ ಪ್ರತಿ ಮನುಷ್ಯರುನೂ ಅವರು ದೇಹದ ಮೇಲೆ ಅವರು ಒಂದು ಗಮನವನ್ನಿಟ್ಟಿರಬೇಕು ಏಕೆಂದರೆ ಎಲ್ಲರು ಆರೋಗ್ಯ ಮೇಲೆ ಗಮನವಹಿಸಿದಷ್ಟು ಅವರ ಆರೋಗ್ಯಕ್ಕೆ ಮತ್ತೆ ಅವರ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವರು ತಿನ್ನುವ ಆಹಾರ ಮತ್ತೆ ಅವರು ದಿನನಿತ್ಯ ಅವರು ಇರುವ ಜೀವನ ಶೈಲಿ ಇದನ್ನೆಲ್ಲ ಅವರು ನೋಡ್ಕೊಂಡಷ್ಟು ಮನುಷ್ಯ ಸಂತೋಷವಾಗಿ ಬದುಕುತ್ತಾನೆ ಏಕೆಂದರೆ ಈವಾಗ ನಾವು ತಿಂದು ಈವಾಗ ನಾವು ಈಗಿರೋ ಸಮಾಜದಲ್ಲಿ ನಾವು ತಿನ್ನೋ ಆಹಾರ ಕೂಡ ಕಲಬೆರಕೆ ಬರೋದ್ರಿಂದ ನಾವು ಆದಷ್ಟು ನಾವು ಗಮನವಹಿಸಬೇಕು ನಾವು ತಿನ್ನೋ ಊಟ ಹಣ್ಣು ಹಂಪಲು ಮತ್ತೆ ಎಣ್ಣೆಯಲ್ಲಿ ಕರೆದಿರೋ ಐಟಮ್ಗಳು ತಿನ್ಬಾರ್ದು ಹಣ್ಣು ಹಂಪಲುಗಳು ಜಾಸ್ತಿ ತಿನ್ನಬೇಕು ಮತ್ತೆ ಅನ್ನವನ್ನು ರಾತ್ರಿ ಹೊತ್ತು ಅನ್ನವನ್ನು ಕಡಿಮೆ ಊಟ ಮಾಡಬೇಕು ರಾತ್ರಿ ಹೊತ್ತು ಚಪಾತಿ ಮುದ್ದೆ ಈ ರೀತಿ ಊಟಗಳು ಮಾಡಿದಾಗ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನನಗೂ ಕೂಡ ಫಿಟ್ನೆಸ್ಸು ಮತ್ತೆ ಊಟ ಮಾಡೋದು ಮತ್ತೆ ನನಗೆ ಎಸ್ಸ್ಪೆಷಲಿ ನನಗೆ ಫಿಟ್ನೆಸ್ಸು ಇದೆಲ್ಲ ಬಿಟ್ಟು ನನಗೆ ನೆಕ್ಸ್ಟು ನನಗೆ ಸಂತೋಷ ಕೊಡುವ ಕೆಲಸ ಯಾವುದೆಂದ್ರೆ ಬೈಕಿಂಗು ಈವಾಗ ನಾನು ಯಾವುದು ಏನಕ್ಕೆ ಇಷ್ಟ ಅಂದರೆ ಅದು ನನಗೆ ನನ್ನ ಸ್ನೇಹಿತರೊಡನೆ ನಾನು ಈವಾಗ ಲಡಾಕ್ ಮತ್ತೆ ಔಟ್ ಆಫ್ ಸ್ಟೇಷನ್ನು ಈ ರೀತಿ ಜಾಗಗಳಿಗೆ ಬೈಕಲ್ಲಿ ಹೋಗೋಕೆ ತುಂಬ ಇಷ್ಟಪಡ್ತೀನಿ ತುಂಬ ಸಂತೋಷ ಕೂಡ ನಾನು ಈ ಸೊ ಕೆಲವೊಮ್ಮೆ ನಾನು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ನಾನು ಬೆಂಗಳೂರು ಬೆಂಗಳೂರಿಗೆಲ್ಲ ಬೈಕಲ್ಲಿ ಹೋಗಿದ್ದೀನಿ ಅನಂತರ ನಾನು ಚಿಕ್ಕಬಳ್ಳಾಪುರ ಟು ಮಡಿಕೇರಿ ಚಿಕ್ಕಮಗಳೂರು ಈ ರೀತಿ ಜಾಗಗಳಿಗೆಲ್ಲ ನಾನು ತುಂಬ ಸರಿ ನಾನು ಬೈಕಲ್ಲಿ ಹೋಗಿದ್ದೀನಿ ಇವೆಲ್ಲ ನನಗೆ ತುಂಬ ಸಂತೋಷ ಕೊಡುವ ವಿಷಯ ಏಕೆಂದರೆ ಅದು ನಾವು ಯಾವಾಗಲೂ ನಾವು ವಯಸ್ಸಾದಾಗ ಮಾಡೋಕ್ಕಾಗಲ್ಲ ನಮಗೆ ನಾವು ಚಿಕ್ಕ ವಯಸಲ್ಲಿದ್ದಾಗ ನಾವು ಈ ರೀತಿ ಆಸೆಗಳೆಲ್ಲ ತೀರಿಸ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ